ಹಲೋ ಮಂಗಳ ಟೂರಿಸ್ಟಿಂದ ಮಾತಾಡ್ತಿದ್ದೀರ ನಿಮ್ಮದು ಟೂರಿಸ್ಟ್ ಪ್ಲಾನ್ಸ್ ನಮಗೆ ಈ ಸಲ ಟ್ರಿಪ್ಪ ನಿಮ್ಮ ಹತ್ರ ಪ್ಯಾಕೇಜ್ ತೊಗೊಳ್ಳುವ ಅಂತಿದ್ದೇವೆ ಸೊ ನಿಮ್ಮದು ಹೇಗೆ ಪ್ಲಾನ್ ಅಂದರೆ ಪ್ಯಾಕೇಜೆಲ್ಲ ಹೇಗೆ ಪ್ಲೇಸಸ್ ಹೇಳ್ಬೋದ ಯಾವುದೆಲ್ಲ ಉಂಟಂತ ನಮಗೆ ಟೆಂಪಲ್ಸ್ ಆಗ್ಬೋದು

ನಾವು ದಕ್ಷಿಣ ಕನ್ನಡ

ಮ್ಯಾಂಗ್ಳೂರಲ್ಲಿ ಮ್ಯಾಂಗ್ಳೂರಲ್ಲಿ ಆಗ್ಬೋದು ಒಂದು ದಿನದ ಎರಡು ದಿನದಲ್ಲಿ ಹೋಗಿ ಬರಲಿಕ್ಕೆ ಹಾಂ ಯಾವುದೆಲ್ಲ ಪ್ಲೇಸ್ ಬರುತ್ತೆ ಅದರಲ್ಲಿ

ಇಷ್ಟಿಗೆ ಪ್ಯಾಕೆಜ್ ಎಷ್ಟಾಗುತ್ತೆ

ತೌಸಂಡ್ ಫೈ ಫೈವ್ ತೌಸಂಡ್ ಜಾಸ್ತಿ ಆಗಲಿಲ್ವ ಸ್ವಲ್ಪ ಕಮ್ಮಿ ಮಾಡ್ಬೋದಾ ಹೌದಾ ರಾತ್ರಿಯದು ಊಟ ಸೇರಿಯಾ ನಾವೊಂದು ಹತ್ತು ಜನ ಬರ್ತಿದ್ದೇವೆ ನಿಮ್ಮದೊಂದು ಟೂರಿಸ್ಟ್ ವೆಹಿಕಲ್ ಬೇಕಿತ್ತು ನಮಗೆ ಕಳಿಸ್ಬೋದ ಮಿನಿ ಬಸ್ ಆಗ್ಬೋದು ಮಿನಿ ಬಸ್ ಟಿವಿ ಮ್ಯೂಸಿಕ್ ಎಲ್ಲ ಇರಲಿ ಸ್ವಲ್ಪ ಎಂಜಾಯ್ಮೆಂಟ್ ಬೇಕಲ್ಲ ಯಾಕಂತೆ ಡೇಟ್ ನಾಳೆ ಫ್ರೀ ಇದೆ ಹಾಂ

ಹಾಂ ಸರಿ ಸರಿ